ಇಪ್ಪತ್ತೆರಡು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಒಂದು ಜನವರಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಐದು ನವಂಬರ್ ಸಾವಿರದ ಒಂಬೈನೂರ ತೊಂಬತ್ತೇಳು ಇಪ್ಪತ್ತೇಳು ಜುಲೈ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಆರು ಜುಲೈ ಸಾವಿರದ ಒಂಬೈನೂರ ಅರವತ್ತೊಂಬತ್ತು